ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಕರು ಅಕ್ಷರಗಳನ್ನು ಕಲಿಸಿಕೊಡಬೇಕು ನೀತಿ ಪಾಠವನ್ನು ಹೇಳಿಕೊಡಬೇಕು ಮಾನವೀಯ ಮೌಲ್ಯಗಳನ್ನು ತುಂಬಿಕೊಡಬೇಕು ಆದರೆ ಈ ಎಲ್ಲ ಸಂಗತಿಗಳ ಕೊರತೆ ಇಂದಿನ ತಲೆಮಾರಿನ ಶಾಲೆಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತದೆ